ಯಾರು ಹೇಳಿ ಹೌದು ಹೇಳಿ ಹೇಳಿ ಸರ್

ಹೌದಾ ಸರ್ ಎಷ್ಟು ಸರ್ ಎಷ್ಟು ದಿನ ಒಂಡೇ ಟೂರ ಸರ್ ಹೌದಾ ಎಷ್ಟು ಸೀಟ್ ಹೊಯ್ತಾಯಿದ್ದೀರ ಸರ್ ಹದಿನೈದು ಸೀಟನ ಸರ್ ತುಂಬ ನಾನು ಸುಮಾರು ಕಡೆಯೆಲ್ಲ ಮಾಡಿಕೊಟ್ಟಿದ್ದೀನಿ ಸರ್ ಇದೆ ಟ್ರಾವಲ್ಸ್ಕೆ ಈ ಥರಯೆಲ್ಲ ಮಾಡ್ಕೊಟ್ಟಿದ್ದೀನಿ ನೀರ್ದೋಸೆ ಮತ್ತೆ ಕುಂದಾಪುರ್ ಕೋಳಿ ಸಾಂಬಾರೆಲ್ಲ ಮಾಡ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿರ್ತದೆ ಸರ್ ಬೇಕಾದ್ರೆ ನಮ್ಮ ಬಗ್ಗೆ ಕೇಳಿ ನಾವು ಚೆನ್ನಾಗಿ ಮಾಡ್ಕೊಡ್ತೀನಿ ಏನಿಲ್ಲ ಚಾರ್ಜ ಸರಿ ಒಂದು ಎರ್ಡ್ವರೆ ಸಾವಿರ ಮೂರು ಸಾವಿರ ಹೇಳ್ತೀನಿ ಸರ್ ಏನಿಲ್ಲ ಅಜ್ಜಸ್ಟ್ಮೆಂಟ್ ಮಾಡ್ಕೊಳ್ತೀನಿ ಒಂದು ನೂರು ಇನ್ನೂರು ಕಮ್ಮಿ ಕೊಡಿ ಏನಿಲ್ಲ ನಿಮ್ಗೆ ಯಾವ ಟೇಸ್ಟಲ್ಲಿ ಬೇಕೊ ಆ ಟೆಸ್ಟಲ್ಲಿ ಮಾಡ್ಕೊಡ್ತೀನಿ ಸರ್ ನೀರ್ದೋಸೆ ಮತ್ತೆ ಕುಂದಾಪುರ ಕೋಳಿ ಸಾಂಬಾರು ತಲೆಕೆಡಿಸ್ಕೊಳ್ಬೇಡಿ ಸರ್ ಮಾಡ್ಕೊಡ್ತೀನಿ ಬಿಡಿ ನಾನು ಸುಮರೊಟ್ಟಿ ಈ ಥರ ಟ್ರಿಪ್ಪೆಲ್ಲ ಮಾಡ್ಕೊಟ್ಟಿದ್ದೀನಿ ಈ ಥರ ಟ್ರಾವಲ್ಸಲ್ಲೆಲ್ಲ ಮಾಡ್ಕೊಟ್ಟಿದ್ದೀನಿ ಮಾಡ್ಕೊಡ್ತೀನಿ ಏನಿಲ್ಲ ನೀವ್ಯಾವಾಗ ಸರ್ ಹೊರಡೋದು ಟೂರು ಆಯ್ತು ಬಿಡಿ ಸರ್ ಮಾಡ್ಕೊಡ್ತೀನಿ ಏಕೆಂದ್ರೆ ಬೇರೆ ಕಡೆಯೂ ಒಪ್ಕೊಂಡಿದ್ದೆ ನಾನು ನಾಳೆ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬಿಟ್ಟು ನಿಮಗೆ ಮಾಡ್ಕೊಡ್ತೀನಿ ಏನಿಲ್ಲ ತಲೆ ಕೆಡ್ಸ್ಕೊಳ್ಬೇಡಿ ಬಂದು ಮಾಡ್ಕೊಡ್ತೀನಿ ಬೇರೆ ಕಡೆ ಹೋಗೋದೆ ಇಲ್ಲ ಬೇಕಾದ್ರೆ ನಾನು ಸಹ ನಾನು ಇವಾಗ ನಿಮಗೆ ಸರ್ ಲಿಸ್ಟ್ ಕಳ್ಸಿಕೊಡ್ತೀನಿ ಇವಾಗ ನಾನು ನಿರ್ದೋಸೆಗೂ ಕುಂದಾಪುರ ಕೋಳಿ ಸಾಂಬಾರಿಗೂ ಏನೇನು ಐಟಮ್ ಬೇಕು ಏನೇನು ಸಾಮಾನು ಬೇಕು ಮೇಡಮ್ ನಾನು ಲೀಸ್ಟ್ ಮಾಡಿ ವಾಟ್ಸಾಪ್ ಮಾಡಿ ಕಳ್ಸ್ಕೊಡ್ತೀನಿ ನಿಮಗೆ ನೀವು ಆ ಟೂರ್ ಬಿಡೋ ಅಪ್ಪು ಆ ಟೂರ್ ಹೊರಡೊ ಟೈಮಲ್ಲಿ ನನ್ಗೆ ಫೋನ್ ಮಾಡಿ ನಾನು ಬರ್ತೀನಿ ತೊಳ್ದು ಇಟ್ಕೊಂಡು ಫೋನ್ ಮಾಡಿ ಎಲ್ಲ ಐಟಮ್ ತೆಗ್ದಿಟ್ಕೊಂಡು ಫೋನ್ ಮಾಡಿ ನಾನು ಬರ್ತೀನಿ ಓಕೆ ಸರ್ ಓಕೆ ಸರ್ ನಾನು ಬರ್ತೀನಿ ಕಾಲ್ ಮಾಡಿ ಸರ್ ನೀವು ಹೊರ್ಡ್ವಾಗ ಕಾಲ್ ಮಾಡಿ ನಾನು ಬಂದಾಗ ಜಾಯ್ನ್ ಆಗ್ತೀನಿ ಸರ್